ಹಾಯ್ ಆಶಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆನ್ಲೈನಲ್ಲಿ ಸೀರೆ ಶಾಪಿಂಗ್ ಮಾಡಿದ್ದೀರಾ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ಸ್ ಆಗಲಿ ಡಿಸೈನ್ಸು ಎಲ್ಲ ಇದೆ ನೀವು ತಗೋಳಿ ಮತ್ತು ಬ್ಲೌಸು ತುಂಬ ಚೆನ್ನಾಗಿದೆ ನನ್ನ ತಂಗಿ ಮಗಳು ಸುಶ್ ತಗೊಂಡಿದ್ದೆ ಚೆನ್ನಾಗಿದೆ ಅದು ಗೌನ್ ಎಲ್ಲ ಮತ್ತು ಸ್ಯಾರಿ ತಗೊಂಡಿದ್ದೆ ಸ್ಯಾರಿಯೂ ತುಂಬ ಚೆನ್ನಾಗಿದೆ ವರ್ಕ್ ಬ್ಲೌಸು ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಂಗಡಿಗಳಲ್ಲಿ ಹೋಗಿ ಯಾವುದು ಡಿಸೈನ್ಸ್ ಆಗಲೀ ಕಲರ್ಸ್ ಆಗಲೀ ಸಿಗೋಲ್ಲ ಒಂದು ಆನ್ಲೈನಲ್ಲಿ ಯಾವ್ದು ಬೇಕು ಅದು ಚೆನ್ನಾಗಿರುತ್ತೆ ಸೆಲೆಕ್ಟ್ ಮಾಡ್ಬೋದು ಅಕ್ಕನ ಮಗ್ಳ ಮದುವೆಗಾಗಿ ತಗೊಂಡಿದ್ದೆ ಒಂದು ಮೂರು ಸ್ಯಾರಿ ತಗೊಂಡಿದ್ದೆ ಅದು ಎಲ್ಲ ತುಂಬ ಚೆನ್ನಾಗಿದೆ ರಿಸೆಪ್ಷನ್ನಿಗೆ ಒಂದು ತಗೊಂಡಿದ್ದೆ ಅದು ತುಂಬ ಎಂಬ್ರಾಯಿಡ್ರಿಂಗ್ ವರ್ಕ್ ಮಾಡಿಸಿದ್ದೆ ತುಂಬ ಚೆನ್ನಾಗಿದೆ ಅದು ಎಲ್ಲರೂ ಚೆನ್ನಾಗಿದೆ ಕಲರ್ಸ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನೀವು ತಗೋಳಿ ಮತ್ತು ನನ್ನ ಮಗ್ಳಿಗೆ ಗೌನು ಮತ್ತು ಲೆಹಂಗಾ ಎಲ್ಲ ತಗೊಂಡಿದ್ದೆ ಎಲ್ಲ ಸ್ಟಿಚ್ ಮಾಡಿಸಿದ್ದೆ ತುಂಬ ಚೆನ್ನಾಗಿದೆ ಎಲ್ಲರು ಕೇಳ್ತಾಯಿದ್ದರು ಎಲ್ಲಿ ತಗೊಂಡೆ ಅಂತ ನಾನು ಫ್ಲಿಪ್ಕಾರ್ಟಲ್ಲಿ ಅಂತ ಹೇಳ್ದೆ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ ಮತ್ತು ನಾನು ನನ್ನ ತಂಗಿಗೆ ನನ್ನ ತಂಗಿ ಮಕ್ಕಳಿಗೆ ಎಲ್ಲ ತಗೊಂಡಿದೀನಿ ಸ್ಯಾರಿ ಎಲ್ಲ ಚೆನ್ನಾಗಿದೆ ಕಲ್ಲರ್ಸು ನಮಗೆ ಯಾವ್ದು ಬೇಕು ಅದು ಚೆನ್ನಾಗಿರೋದ್ ಸಿಗುತ್ತೆ ಅಂದರೆ ಆನ್ಲೈನ್ ಶಾಪಿಂಗ್ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಳಲ್ಲಿ ಹೋಗಿ ತುಂಬ ಸೆಲೆಕ್ಟ್ ಮಾಡಬೇಕು ಆಗೋಲ್ಲ ಆನ್ಲೈನ್ ಬುಕ್ಕಿಂಗ್ ಆದರೆ ನಮಗೆ ಯಾವ್ದು ಬೇಕು ಅದು ನೋಡಿ ತಗೊಬೋದು ಸ್ಯಾರಿ ಆಗಲೀ ಗೌನ್ ಆಗಲೀ ಲೆಹೆಂಗಾ ಆಗಲೀ ಎಲ್ಲ ತುಂಬ ಚೆನ್ನಾಗಿದೆ ಕಲ್ಲರ್ಸು ಚೆನ್ನಾಗಿದೆ ಪ್ರೊಡಕ್ಟ್ ಚೆನ್ನಾಗಿದೆ ತಗೊಳ್ಳಿ ನೀವು ತಗೊಳ್ಳಿ ಮತ್ತು ನಮ್ಮ ಅಮ್ಮಂಗೆ ತಗೊಂಡಿದ್ದೆ ಅದು ಚೆನ್ನಾಗಿದೆ ಅಂದರೆ ಎಲ್ಲರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಅಂತ ಹೇಳ್ತಾಯಿದ್ರು ನಾನು ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ತಗೋಳಿ ನೀವೂ

ನಾನಂತೂ ಎಲ್ಲ ನಾನು ಎಲ್ಲ ಬರೀ ಆನ್ಲೈನ್ ಶಾಪಿಂಗೆ ತುಂಬ ಚೆನ್ನಾಗಿದೆ ತಗೋಳಿ ನಾನು ಅಂಗಡಿಗಳಲ್ಲಿ ಹೋಗಲ್ಲ ಸಾಮಾನ್ಯ ಅಂಗಡಿಗೆ ಹೋದ್ರೆ ಯಾವುದು ಗೊತ್ತಾಗೋಲ್ಲ ಆನ್ಲೈನ್ ಶಾಪಿಂಗ್ ಆದರೆ ನಾವು ಯಾವುದು ನೋಡಿರ್ತೀವಿ ಯಾವ ಡಿಸೈನ್ಸ್ ಆಗಲೀ ಕಲ್ಲರ್ಸ್ ಆಗಲೀ ಯಾವುದೇ ಆದರೂ ಫುಲ್ ಸಿಗುತ್ತೆ ಕಲರ್ ಶೇಡ್ ಆಗೋಲ್ಲ ಏನಿಲ್ಲ ತಗೋಳಿ ನೀವೂ ಮತ್ತು ನಾನು ತಮ್ಮನ ಮದುವೆಗೆ ತಗೊಂಡಿದ್ದೆ ಒಂದು ನಾಲ್ಕು ಸ್ಯಾರಿ ಒಂದು ನೀರು ಹಳದಿ ಶಾಸ್ತ್ರಕ್ಕೆ ಮತ್ತು ರಿಶೆಪ್ಷನ್ನಿಗೆ ಮತ್ತು ಮದುವೆಗೆ ಮೂರು ತಗೊಂಡಿದ್ದೆ ಮೂರು ಕಲ್ಲರ್ಸು ತುಂಬ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಯಾವ್ದು ಬೇಕೋ ತಗೊಬೋದು ನಾವು ಸ್ಯಾರಿಗೆ ಸ್ವಲ್ಪ ಎಂಬ್ರಾಯಿಡಿಂಗ್ ವರ್ಕು ಯಾವ್ದಾದ್ರು ವರ್ಕ್ಸ್ ಮಾಡಿಸಿದ್ರೆ ಸ್ಯಾರಿ ತುಂಬ ಚೆನ್ನಾಗ್ ಕಾಣಿಸುತ್ತೆ ತುಂಬ ಲುಕ್ ಕೊಡುತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ತಗೊಂಡಿದ್ದಾರೆ ಎಲ್ಲಾರದ್ದು ಚೆನ್ನಾಗಿದೆ ನಮ್ಮ ಅಕ್ಕಪಕ್ಕ ಮನೆಯವರು ತಗೊಂಡಿದ್ದಾರೆ ಫ್ರೆಂಡು ಕ್ಲೋಸ್ ಫ್ರೆಂಡು ತಗೊಂಡಿದ್ದಾರೆ ಅವ್ರದ್ದು ಎಲ್ಲ ಆನ್ಲೈನ್ ಶಾಪಿಂಗೆ ನನ್ನ ಫ್ರೆಂಡುನು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆದ್ರು ಅವರು ನಾ ಫ್ರೆಂಡು ಫ್ರೆಂಡ್ ಮಗ್ಳಿಗೆ ತುಂಬ ಜನ ತಗೊಂಡಿದ್ದಾರೆ ನನ್ನ ಫ್ರೆಂಡ್ಸುಗಳು ಅವರು ಎಲ್ಲ ತುಂಬ ಆನ್ಲೈನ್ ಶಾಪಿಂಗೆ ಅಂಗಡಿಗೆ ಹೋಗಲ್ಲ ಅವರು ಫುಲ್ ಆನ್ಲೈನ್ ಶಾಪಿಂಗೆ ಅವ್ರದ್ದೆಲ್ಲಾ ತುಂಬ ಚೆನ್ನಾಗಿರುತ್ತೆ ಅಂದರೆ ಏನು ಕಲರ್ ಶೇಡ್ ಆಗಲೀ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಅದು ನಮ್ಮ ಫ್ಯಾಮಿಲೀಲಿ ಎಲ್ಲ ಆನ್ಲೈನ್ ಶಾಪಿಂಗೆ ತುಂಬ ಚೆನ್ನಾಗಿರುತ್ತೆ ತಗೋಳಿ ನನ್ನ ತಮ್ಮ ಮಕ್ಕಳು ತಮ್ಮನ್ಹೆಂಡ್ತಿ ಇವೆಲ್ಲ ತಗೊಂಡಿದ್ದಾರೆ ಚೆನ್ನಾಗಿದೆ ನೀವು ತಗೋಳಿ ಅಂತ ಹೇಳ್ತಾಯಿದೀನಿ ಅಷ್ಟೇ ನಾನಂತೂ ಅಂಗಡಿಗೆ ಹೋಗೋಲ್ಲ ಫುಲ್ ಆನ್ಲೈನ್ ಶಾಪಿಂಗೆ ತುಂಬ ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟಾಗಲೀ ಅಮೆಜಾನಾಗಲೀ ಮೀಸೋ ಆಗಲೀ ಎಜಿಯೋ ಆಗಲೀ ಯಾವುದೇ ಆನ್ಲೈನ್ ಶಾಪಿಂಗು ಚೆನ್ನಾಗಿದೆ ನಾವಂತೂ ಎಲ್ಲ ಪ್ರತಿಯೊಂದು ಆನ್ಲೈನ್ ಶಾಪಿಂಗೆ ನಾವಂಗ್ಡಿಗೆ ಹೋಗೋದೇ ಇಲ್ಲ ಏನು ಸೀರೆ ಆಗಲೀ ಗೌನ್ ಆಗಲೀ ಲೆಹೆಂಗಾ ಆಗಲೀ ಎಲ್ಲ ಆನ್ಲೈನ್ ಶಾಪಿಂಗೆ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಸ್ಯಾರಿಸು ಆನ್ಲೈನಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ತಗೊತಾಯಿದ್ದೀನಿ ನಾನಂತೂ ಫುಲ್ ಆನ್ಲೈನ್ ಶಾಪಿಂಗೆ ನಾನೀಗ ತುಂಬ ಮದುವೆ ಆಯಿತು ನಮ್ಮ ಕಡೆ ಫ್ಯಾಮಿಲೀಲಿ ಎಲ್ಲರೂ ಆನ್ಲೈನ್ ಶಾಪಿಂಗೆ ಆದರೂ ಎಲ್ಲರೂ ಕೇಳ್ತಾಯಿದ್ದಾರೆ ಎಲ್ಲಿ ತಗೊಂಡೆ ಹೇಗೆ ಅಂತ ಅದು ಸ್ಯಾರಿ ತಗೊಂಡು ವರ್ಕ್ ಮಾಡಿಸಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೌದು ಅಮ್ಮ ಅಕ್ಕ ಫ್ರೆಂಡ್ಸುಗಳು ಫ್ಯಾಮಿಲೀಲಿ ನಮ್ನ ಸಿಸ್ಟರ್ಸು ಎಲ್ಲರೂ ನಮ್ದು ಆನ್ಲೈನ್ ಶಾಪಿಂಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿರುತ್ತೆ ನ ಫ್ರೆಂಡ್ಸ್ ಮಕ್ಳಿಗೂ ಅವ್ರು ಆನ್ಲೈನ್ ಶಾಪಿಂಗ್ ಆನ್ಲೈನಲ್ಲೆ ಶಾಪಿಂಗ್ ಮಾಡೋದು ನನ್ನ ಫ್ರೆಂಡ್ಸುಗಳು ಅವ್ರ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಗೌನು ಲೆಹೆಂಗಾ ಫ್ರಾಕು ಎಲ್ಲದೂ ಚೆನ್ನಾಗಿರುತ್ತೆ ಅವ್ರಂತೂ ಅಂಗಡಿಗೆ ಹೋಗೋಲ್ಲ ನಾವು ಅಷ್ಟೆ ಅಂಗ್ಡಿಗ್ಹೋಗೊಲ್ಲ ಫುಲ್ ಆನ್ಲೈನ್ ಶಾಪಿಂಗೇನೆ ಫ್ಯಾಮಿಲಿಯೇ ಆನ್ಲೈನ್ ಶಾಪಿಂಗು ತುಂಬ ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟಲ್ಲಂತೂ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟು ಎಜಿಯೋ ಅದು ಚೆನ್ನಾಗಿದೆ

ಚೆನ್ನಾಗಿರುತ್ತೆ ನಾನಂತೂ ಇವಾಗ ಒಂದು ವೀಕ್ ಹಿಂದೆ ಸ್ಯಾರಿ ತಗೊಂಡಿದ್ದೆ ಅದಂತೂ ತುಂಬ ಚೆನ್ನಾಗಿದೆ ಒಂದು ಮದುವೆ ಆಯಿತು ನನ್ನ ನಾದಿನಿ ಮಗನ ಮದ್ವೆಗೆ ತಗೊಂಡಿದ್ದೆ ಅವ್ರಂತೂ ಎಲ್ಲರೂ ಕೇಳ್ತಾಯಿದ್ದರು ಮದುವೇಲಿ ಎಷ್ಟು ಕೊಟ್ಟಿರಿ ಎಷ್ಟು ಕೊಟ್ಟಿರಿ ಎಷ್ಟು ಚೆನ್ನಾಗಿದೆ ಎಲ್ಲಿ ತಗೊಂಡ್ರಿ ಯಾವ ಅಂಗ್ಡಿಯಲ್ಲಿ ತಗೊಂಡ್ರಿ ಅಂತ ನಂದಂತೂ ತುಂಬ ಚೆನ್ನಾಗಿದೆ ಆನ್ಲೈನ್ ಶಾಪಿಂಗ್ ಮಾಡಿ ಬ್ಲೌಸು ಎಂಬ್ರಾಯ್ಡಿಂಗ್ ವರ್ಕು ಎಲ್ಲ ಕಂಬೈನ್ ವರ್ಕು ಮಾಡಿಸಿ ನಾನು ವೇರ್ ಮಾಡಿದ್ದೆ ಎಲ್ಲ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದೆ ಆನ್ಲೈನ್ ಶಾಪಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅಂಗಡೀಲಿ ಗೊತ್ತಾಗೋಲ್ಲ ಅದೇ ಅಂಗಡೀಲಿ ಕಲರ್ ಶೇಡ್ ಆಗೋದು ಏನೋ ಒಂದು ಆಗುತ್ತೆ ಚಾಯ್ಸ್ ಮಾಡೊಕ್ಕಾಗೋಲ್ಲ ಅಂಗ್ಡಿಗ್ಹೋದ್ರೆ ಆನ್ಲೈನ್ ಶಾಪಿಂಗಾದರೆ ನಾವೇ ಕುತ್ಕೊಂಡು ಮೊಬೈಲಲ್ಲಿ ನೋಡಿ ಎಲ್ಲ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡಿ ಶಾಪಿಂಗ್ ಮಾಡ್ಬೋದು ಯಾವುದೇ ಒಂದು ಬಬಲ್ಸ್ ಆಗಲೀ ಒಂದು ಕಲರ್ ಶೇಡ್ ಆಗೋದಾಗ್ಲಿ ಏನಂದರೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿದೆ ಹೌದು ನೀವು ತಗೋಳಿ ನಮ್ಗಂತೂ ತುಂಬಾ ಇಷ್ಟ ಆಯಿತು ಆನ್ಲೈನ್ ಶಾಪಿಂಗ್ ತುಂಬ ಚೆನ್ನಾಗಿದೆ ಈಗ ಸಿಸ್ಟರಿಗೆ ಅತ್ತೆಗೆ ಅಮ್ಮನಿಗೆ ಎಲ್ರುಗೂ ಶಾಪಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವೂ ತಗೋಳಿ ಅಷ್ಟೆ ಚೆನ್ನಾಗಿದೆ ಸೀರೆ